ಹಲೋ ನಾನು ಅರುಣ್ ರೀ ಹ್ಞೂ ರೀ ಹ್ಞೂ ರೀ ಹೌದ್ ರೀ ಆಟೋ ಡ್ರೈವರ್ ರೀ ಹ್ಞೂ ರೀ ಹ್ಞೂ ಬರ್ತಿವಿ ರೀ ಹ್ಞೂ ನಾಳೆ ಬಾಡಿಗೆ ಸಿಗುತ್ತೆ ವೇಟಿಂಗ್ ವೇಟಿಂಗ್ ಚಾರ್ಜಸ್ ಕೊಡ್ಬೇಕು ರೀ ನೀವು ಅಂದ್ರೆ ನಮ್ದು ವೇಟ್ ಮಾಡಕ್ಕೆ ಟೈಮ್ ಟೈಮ್ ಆಗುತ್ತೆ ರೀ ವೇಟಿಂಗ್ಸ್ ನಿಮ್ದು ಚಾರ್ಜ ರಿ ಬಾಡಿಗೆ ಐನೂರು ರೂಪಾಯಿ ರೀ ವೇಟಿಂಗ್ ಚಾರ್ಜ ಕೂಡಿ ಯೋಳ್ನೋ ಎರಡೂ ಸೇರಿ ಏಳುನೂರು ರೂಪಾಯಿ ರೀ ಕಮ್ಮಿ ಇಲ್ಲ ಮೇಡಮ್ ಮತ್ತು ನಮ್ಮದು ಬಾಡಿಗೆ ಇರುತ್ತೆ ಕಮ್ಮಿ ಇರಲ್ಲ ರಿ ಗೂಗಲ್ ಪೇ ಫೋನ್ಪೇ ಎಲ್ಲ ಐತೆ ರೀ ನಮ್ದು ಐತೆ ರೀ ಫೋನ್ಪೇನು ಐತೆ ನಿಮ್ಮದು ನೀವು ಯಾವ ನೀವು ಯಾವ ಪ್ಲೇಸಲ್ಲಿ ಇದ್ದೀರಿ ಹೇಳಿ ರೀ ಮೇಡಮ್ ಅಲ್ಲಿಗೆ ಬರ್ತೀವಿ ಶೇರ್ ಮಾಡಿರಿ ಮೇಡಮ್ ನಾವು ಅಲ್ಲಿಗೆ ಬರ್ತೀವಿ ನಿಮ್ಮ ಲೊಕೇಶನ್ ಶೇರ್ ಮಾಡಿದಿರಿ ಅಂದ್ರೆ ನಾವು ಅಲ್ಲಿಗೆ ಬರ್ತಿವಿ ಮೇಡಮ್

ಹ್ಞೂ ರೀ ಆಯ್ತು ರೀ ಓಕೆ ರೀ ಹ್ಞೂ ರೀ ಆಯ್ತು ರೀ ಮತ್ತು ನೀವು ಭಾಳ ಲೇಟ್ ಮಾಡ್ಬಾರ್ದು ರೀ

ಹ್ಞೂ ರೀ ಓಕೆ ರೀ ಆಯ್ತು ತಗೋರಿ ಬೆಳ್ಗೆ ಬೆಳಿಗ್ಗೆ ಎಷ್ಟು ಗಂಟಿಗೆ ಬರ್ಲಿ ರಿ ಆಯ್ತು ರೀ ಓಕೆ ರೀ